ಹಲೋ ಹಲೋ ಹೇಳಿ ಹಾಂ ಗವ್ರ್ಮೆಂಟ್ ಕಾಲೇಜು ಯಾರು ಮಾತಾಡೋದು ಹಾಂ ಹೇಳಿ ಹೌದು ಮೇಡಂ ನಮಸ್ತೆ ಹಾಂ ನೀವು ಏನು ಮಾಡಿದೀರಿ ಪಿ ಯು ಸಿ ಹಾಂ ಪಿ ಯು ಸಿ ಆಗಿದೆ

ಹಾಂ ಹೇಳ್ತೇನೆ ನೀವು ಪಿ ಯು ಸಿ ಮುಗಿದ ನಂತರ ಬಿ ಕಾಮ್ ಮಾಡಿ ಬಿ ಕಾಮ್ ಮಾಡಿದರೆ ಅದರಲ್ಲಿ ಬಿ ಬಿ ಎ ಬಿ ಬಿ ಬಿ ಬಿ ಎಂ ಈ ಥರ ಕೋರ್ಸ್ಗಳು ಇರುತ್ತೆ ಅದು ಮಾಡಿದರೆ ನೀವು ಕಂಪ್ನಿಗಳಲ್ಲಿ ಕೆಲಸ ಮಾಡ್ಬೋದು ಮತ್ತು ನೆಕ್ಸ್ಟು ಅದು ಬಿ ಕಾಮ್ ಮಾಡಿ ಎಂ ಕಾಮ್ ಮಾಡಿದರೆ ನೀವು ಉಪನ್ಯಾಸಕರ ಹುದ್ದೆಲಿ ಕಾಲೇಜಲ್ಲಿ ಈ ಥರ ವ ಕೆಲ್ಸಗಳು ಮಾಡ್ಬೋದು ಹಾಂ ಹಾಂ ಬ್ಯಾಂಕಲ್ಲಿ ಬಿ ಬಿ ಎ ಮಾಡಿದರೆ ನೀವು ಬ್ಯಾಂಕಿನಲ್ಲಿ ಏನು ಅದು ಕೆಲ್ಸಕ್ಕೆ ಕರೀತಾರಲ್ಲ ಅವಾಗ ನಾ ಅಪ್ಲಿಕೇಶನ್ ಹಾಕಿದರೆ ಅದ್ರಲ್ಲಿ ನೀವು ಹೈಯಸ್ಟು ಅಂಕಗಳು ತಕೊಂಡ್ರೆ ತಗೊಂಡಿದ್ದರೆ ನಿಮಗೆ ಅಲ್ಲಿ ಇಂಟ್ರವ್ಯೂ ತಗೋಳ್ತಾರೆ ಏನು ಅದು ಇಂಟ್ರವ್ಯೂ ಏನಂತಾರೆ ಇಂಟರ್ವ್ಯೂ ತಗೊಳ್ತಾರೆ ಅದರಲ್ಲಿ ನೀವು ಪಾಸ್ ಆದರೆ ನೀವು ಸೆಲೆಕ್ಷನ್ ಆಗ್ತೀರಿ ಬ್ಯಾಂಕಿದು ಕೆಲಸಕ್ಕೆ ಇಯರ್ಲಿ ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಗಳು ಬರುತ್ತೆ ಅದ್ರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದರೆ ಸಿಗ್ಬೌದು ಕೆಲಸಗಳು

ಸ್ಟಾರ್ಟಿಂಗ್ ಅಂದರೆ ಈಗ ಬಿ ಹಾಂ ಬಿ ಕಾಮ್ ಅಂಥ ಸಬ್ಜೆಕ್ಟಿಗೆ ಇಪ್ಪತ್ತು ಸಾವಿರ ಇದೆ ನೀವು ಅದನ್ನು ಒಂದೇ ಇದರಲ್ಲಿ ಕಟ್ಲಿಕ್ಕೆ ಆಗೋಲ್ಲ ಅಂದರೆ ನೀವು ಹತ್ತು ಹತ್ತು ಸಾವಿರ ಫಸ್ಟ್ ಕಟ್ಟಿ ಮೊದ್ಲು ಕಟ್ಟಿ ಹಾಂ ನೆಕ್ಸ್ಟ್ ಇನ್ನೂ ಹತ್ತು ಸಾವಿರ ಕಟ್ಬೋದು ಹಾಂ ಕಾಲೇಜು ಬೆಳಗ್ಗೆ ಜೂನಿಯರ್ ಕಾಲೇಜಲ್ಲಿ ಸಾಗರದಲ್ಲಿ ಬೆಳಗ್ಗೆ ಎಂಟರಿಂದ ಹನ್ನೆರಡು ಹನ್ನೆರಡು ಗಂಟೆಗಿದೆ ನೀವು ನೆಕ್ಸ್ಟ್ ಅದ್ರ ಬಗ್ಗೆ ನೀವು ನೆಕ್ಸ್ಟ್ ಇನ್ನೂ ಹೆಚ್ಚಿನ ಅಂದರೆ ಟ್ಯೂಷನ್ಗೆ ಟ್ಯೂಷನ್ ಬೇಕು ಅಂದರೆ ನೆಕ್ಸ್ಟ್ ನೀವಲ್ಲಿ ನೆಕ್ಸ್ಟ್ ಹನ್ನೆರಡು ಗಂಟೆ ಅಂದರೆ ಟ್ಯೂಷನ್ ತಗೊಳ್ಬೋದು ಹಾಂ ಆಯ್ತು ಸರಿ ಓಕೆ ಓಕೆ